ಹಲೋ ಸರ್ ಪೋಲಿಸ್ ಸ್ಟೇಷನ್ ಏನು ಸರ್ ಆದ್ರೆ ಸರ್ರ ನಂದು ಸ್ವಲ್ಪ ಮೊಬೈಲ್ ಕಳ್ದಿತ್ತು ಸರ್ರ ಅದು ಇವತ್ತು ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಕಳ್ದಿತ್ತು ಸರ್ರ ಹಾಂ ಏರಿಯಾ ಅಂದ್ರೆ ಸರ್ರ ಇಂಥ ಸ್ವಲ್ಪ ಲೊಕೇಷನ್ ಗೊತ್ತಿಲ್ಲ ರೀ ಆದ್ರೆ ಸ್ವಲ್ಪ ಅದೇನೋ ಮಿಸ್ಟೇಕಾಗ್ ಕಳೆದ್ವಿ ಸರ್ರ ಬಿಲ್ ರಶೀತಿ ಅಂದ್ರೆ ಸರ್ರ ಸ್ವಲ್ಪ ಹುಡುಕ್ ಕೊಟ್ರೆ ಚೊಲೋ ಆಕ್ಕೈತ್ ನೋಡಿರಿ ಮೊಬೈಲ್ದು ಹಾಂ ರೀ ಈಗ ಯಾವ ಸ್ಟೇಷನ್ಗೆ ಬರ್ಬೇಕು ಸರ್ ನಾನು ಅಂದರೆ ಇವಾಗ ಸಿಗ್ತೈತ ಸರ್ ಮೊಬೈಲು ಅದು ಸ್ವಲ್ಪ ಹುಡುಕ್ಕೊಡ್ರಿ ಅದು ಹಾಗಾದ್ರೆ ಈಗ ಕಳೆದೈತ್ರಿ ಅದ್ರ ಸಂಬಂಧ ಕೇಳಬೇಕಂತ ಕಂಪ್ಲೇಂಟ್ ಕೊಡಬೇಕಂತ ಹಚ್ಚೇವ್ ಸರ್ರ ಹಾಂ ರೀ

ಹಾಂ ಹಾಂ ಹಾಂ ಆಯ್ತು ತೊಗೊಳಿ ಸರ್ ಹಂಗಾರೆ ಬರ್ತೀವಿ ಸುರ್ ನಾನು ಬಂದಾಗ ಕಂಪ್ಲೇಂಟ್ ಕೊಡ್ತೇನೆ ರೀ ಕಂಪ್ಲೇಂಟ್ ಕೊಟ್ಟು ಹಾಂ ಹೇಳ್ತೇನೆ ಸರ್ ಸರಿ ಸರಿ ಸರ್